ಹಾಂ ತೆಗ್ದೈತೆ ರೀ ಹಾಂ ನಿಮ್ಗೆ ಎಲ್ಲ ಬದ್ನೇಕಾಯಿ ಅದಾವೆ ಅವ್ರೆಕಾಯಿ ಅದ ಬೀನ್ಸ್ ಅದಾವೆ ಟೊಮೆಟ್ ಅದಾವೆ ಯಾ ಎಲ್ಲ ಥರ ಐತ್ರಿ ಒಟ್ಟು ಬದ್ನೇಕಾಯಿ ಅಯ ಅರ್ವತ್ತು ರೂಪಾಯಿ ಕಿಲೋ ರೀ ಏ ಇಲ್ಲ ರಿ ಈಗ ಅರ್ವತ್ತು ಆಗ್ಯಾವೆ ರೀ ಈಗ ಮಿನಾ ನಾವು ಮತ್ತು ಈಗ ಹ್ಞೂ ರೀ ಅರ್ವತ್ತು ಅದಾವೆ ಹ್ಞೂ ಬೀನ್ಸೂ ಎಲ್ಲ ಅರ್ವತ್ತು ರೀ ಹ್ಞೂ ಹ್ಞೂ ಇಪ್ಪತ್ತು ರೂಪಾಯಿ ಪಾವು ಕಿಲೋ ರಿ ಒಟ್ಟು ಹ್ಞೂ ಹಾಂ ರೀ ಆಯ್ತು ರೀ ಕಳ್ಸ್ತೀನಿ ರೀ ಹ್ಞೂ ಯಾ ಯಾರು ಅದಾರೆ ರೀ ಇಲ್ಲ ರಿ ಇಲ್ಲಿ ಮತ್ತು ನೀವೇ ಬಂದು ಒಯ್ಯಬೇಕು ರೀ ಕಳಿಸ್ ಒತ್ತೇವ್ ಕಳ್ಸಿ ಹ್ಞೂ ಹ್ಞೂ ಬಂದೋ ಅಲ್ಲ ರಿ ಸೊಪ್ಪ ಮೆಂತ್ಯೆ ಸೊಪ್ಪು ಐತಿ ಕಿರ್ಕಸಾಲಿ ಐತಿ ಆಮೇಲೆ ಪಾಲಕ ಹುಣ್ಚಿ ಸೊಪ್ಪು ಎಲ್ಲ ಐತೆ ನೋಡಿರಿ ಉಳ್ಳಿಗಡ್ಡಿ ಐತಿ ಸೊಪ್ಪು ಹ್ಞೂ ಎಲ್ಲ ಕೊತ್ತಂಬರಿ ಕರ್ಬೇವ್ ಎಲ್ಲ ಐತ್ರಿ ಹಾಂ ಎಲ್ಲ ಎರಡು ಎರಡು ಸೂಡು ರಿ ಹಾಂ ಹಾಂ ಬದ್ನೆ ಹಾಂ ಹಾಂ ಹಾಂ ಹಾಂ ಪಾವು ಕಿಲೋ ರಿ ಹಾಂ ಎಲ್ಲ ಎಲ್ಲ ಎಲ್ಲ ಇಪ್ಪತ್ತು ರೂಪಾಯಿ ಪಾವು ಕಿಲೋ ನೋಡಿರಿ ಒಟ್ಟು ಹ್ಞೂ ಏನು ಕಿಲೋ ಅರ್ವತ್ತು ರೂಪಾಯಿ ಮತ್ಪಾ ಚೌಳಿಕಾಯಿ ಪಾವು ಕಿಲೋ ಅತ್ತಿರಲ್ಲ ಹ್ಞೂ ಹ್ಞೂ ಎಲ್ಲ ಹಾಂ ಇಪ್ಪತ್ತು ರೂಪಾಯಿ ಪಾವು ಕಿಲೋನೆ ಕೊಟ್ಯಾರೆ ಇಲ್ಲ ರಿ ಅರ್ವತ್ತು ರೂಪಾಯಿ ಮಾಡ್ತೈತಿ ಕಳಸ್ತೈತೆ ನೋಡಿರಿ ಹಂಗಾರೆ ಎಲ್ಲ ಹ್ಞೂ ಕಳಿಸ್ತೈತೆ ಹ್ಞೂ ಉಳ್ಳಿಗೆದ್ ಉಳ್ಳಗಡ್ಡಿ ಎರಡು ಕೆಜಿ ಬೆಳ್ಳುಳ್ಳಿಯ ಹ್ಞೂ ಹಾಂ ಆಯ್ತು ಹಸಿ ಅಲ್ಲ ಹ್ಞೂ ಐತ್ರಿ ಐತಿ ಐತಿ ಹ್ಞೂ ಹ್ಞೂ ಹಾಂ ಹ್ಞೂ ಹಸಿಮೆಣ್ಸಿನ್ಕಾಯಿ ಹ್ಞೂ ಕಳಸ್ತೀನಿ ರಿ ಹ್ಞೂ ಹ್ಞೂ ರಿ ಹ್ಞೂ ಹ್ಞೂ ಹ್ಞೂ ಹ್ಞೂ